ನಿಂಬೆಹಣ್ಣು ಚಿತ್ರಾನ್ನದ ಬಗ್ಗೆ ಹೇಳ್ತೀನಿ ನಿಂಬೆಹಣ್ಣು ಚಿತ್ರಾನ್ನ ನಿಂಬೆಹಣ್ಣು ಚಿತ್ರಾನ್ನ ಹೇಗೆ ಮಾಡೋದು ಅಂತ ಅಂದ್ರೆ ಫಸ್ಟೂ ರೈಸ್ ಮಾಡಿಟ್ಕೊಂಡ್ಬಿಡ್ಬೇಕು ಗೊಜ್ಜು ಹೇಗೆ ಮಾಡೋದಪ್ಪ ಅಂದರೆ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿಯಾದ ತಕ್ಷಣ ಸಾಸಿವೆ ಮತ್ತು ಕಡಲೇಬೇಳೆ ಒಗ್ಗರಣೆಗೆ ಕಡಲೇಬೇಳೆ ಉದ್ದಿನ ಬೇಳೆ ಮತ್ತು ಕಡಲೇಕಾಯಿ ಬೀಜ ಫಸ್ಟೇ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಳ್ಬೇಕು ಆಗ ಯಾವ ಆ ಥರ ಆದ್ರೆ ಗರ್ಮಾಗಿರುತ್ತೆ ಇಲ್ಲ ಅಂದ್ರೆ ಇದ್ರ ಜೊತೆಯಲ್ಲಿ ಹಾಕಿಬಿಟ್ರೆ ಎಲ್ಲ ಮೆತ್ತ ಮೆತ್ತಗೆ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಫಸ್ಟೇ ಕಡಲೇಕಾಯಿ ಬೀಜವೆಲ್ಲ ಫ್ರೈ ಮಾಡಿಟ್ಕೊಳ್ಬೇಕು ಮತ್ತು ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕಬಾರ್ದು ಹಾಕ್ತಾರೆ ಕೆಲವರು ಹಾಕಿಲ್ಲ ಅಂದರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದರೆ ಓಕೆ ಪರವಾಗಿಲ್ಲ ಹಾಕಿಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಕಡಲೇಬೇಳೆ ಉದ್ದಿನ ಬೇಳೆ ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಗ ಫ್ರೈ ಮಾಡ್ಬೇಕು ಬೇಗ ಬೇಗ ಫ್ರೈ ಮಾಡ್ಬೇಕು ಜಾಸ್ತಿ ಫ್ರೈ ಮಾಡ್ಬಾರ್ದು ಬೇಗ ಎರಡೇ ಸೆಕೆಂಡ್ ಫ್ರೈ ಮಾಡಬೇಕು ಆ ಕರಿಬೇವಿನ ಸೊಪ್ಪು ಮಾತ್ರ ಯಾವಾಗ್ಲೂ ಹಸಿಯೇ ಇರಬೇಕು ಒಣ್ಗಿದ್ದು ಇರಬಾರ್ದು ಹಸಿ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದನ್ನು ಬೇಗ ಬೇಗನೇ ಎಲ್ಲ ಬೇಗ ಬೇಗ ಎರಡೆರಡು ನಿಮ್ಷ ಎರಡೆರಡು ಸೆಕೆಂಡ್ ಮೂರು ಸೆಕೆಂಡಿಗೇ ಫ್ರೈ ಮಾಡಿ ಫ್ರೈ ಮಾಡಿಟ್ಬಿಡಬೇಕು ಮತ್ತು ಕರಿಬೇವಿನ ಸೊಪ್ಪು ಅರ್ಶಿನ ಪುಡಿ ಹಾಕ್ಬೇಕು ಉಪ್ಪು ಹಾಕ್ಬೇಕು ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಅದೊಂದು ಎರ್ಡು ನಿಮಿಷ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ನಿಂಬೆಹಣ್ಣು ಎಲ್ಲ ಹೆಚ್ಚಿ ರಸ ಎಲ್ಲ ತೆಗ್ದಿಟ್ಕೊಳ್ಬೇಕು ಸಪ್ರೇಟಾಗಿ ಅದು ಕೆಳಗಡೆ ಇಳಿಸ್ಕೊಂಡು ನಿಂಬೆಹಣ್ಣು ರಸ ಹಾಕಿದ್ರೇನೆ ಚೆನ್ನಾಗಿರುತ್ತೆ ಆವಾಗ ಅದು ಸ್ಟವ್ ಮೇಲೆ ಹಾಕಿದ್ರೆ ಆ ಬಿಸಿಗೆ ಚೆನ್ನಲ್ಲ ಟೇಶ್ಟ್ ಬೇರೆ ಥರ ಇರುತ್ತೆ ಕೆಳಗಡೆ ಇಳ್ಸ್ಕೊಂಡು ಹಾಕಿದ್ರೆನೇ ಅನ್ನ ಕಲಸ್ವಾಗೂ ಹಾಕಿದ್ರೂ ಚೆನ್ನಾಗಿರುತ್ತೆ ಅದು ಇಲ್ಲ ಗೊಜ್ಜು ಜೊತೆಗೇ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಂ ಅದೇ ಇಷ್ಟನ್ನು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಡಬೇಕು ಅದು ಆಗ ನಿಂಬೆಹಣ್ಣಿನ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಕಾಯಿತುರಿ ಎಲ್ಲ ಹಾಕಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಏನಪ್ಪ ಅಂದರೆ ಚಿತ್ರಾನ್ನದ ಜೊತೆ ಏನು ಚೆನ್ನಾಗಿರುತ್ತೆ ಅಂದರೆ ಚಟ್ನಿಯೂ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಮಸಾಲ ವಡೆಯೂ ತುಂಬ ಚೆನ್ನಾಗಿರುತ್ತೆ ಮಸಾಲ ವಡೆ ಮಸಾಲ ವಡೆಯೂ ತುಂಬ ಚೆನ್ನಾಗಿರುತ್ತೆ ಮಸಾಲ ವಡೆ ಕಡಲೇ ಬೇಳೆ ವಡೆ ಕಡಲೇ ಬೇಳೆ ಚೆನ್ನಾಗಿ ಒಂದು ಒಂದು ತ್ರೀ ಟು ತ್ರೀ ಟು ಅವರ್ಸ್ ಆದ್ರೂ ನೆನೆದಿರ್ಬೇಕು ಇನ್ನೂ ಜಾಸ್ತಿ ನೆನ್ದಿರ್ಬೇಕು ಈಗ ಅರ್ಜೆಂಟಿಗೆ ನಾವು ಬೆಳಗ್ಗೆಯೇ ದಿಢೀರ್ ಅಂತ ಪ್ಲ್ಯಾನ್ ಮಾಡ್ಬಿಟ್ರೆ ಎದ್ದ ತಕ್ಷಣ ಓ ಏನಪ್ಪ ಮಾಡೋದು ಟಿಫನ್ ಅಂತ ಈವಾಗ ಕಡಲೇ ಬೇಳೆ ವಡೆ ಆದ್ರೂ ಮಾಡಿದ್ರೆ ಇದರ ಜೊತೆಗೆ ಚೆನ್ನಾಗಿರುತ್ತೆ ಟು ತ್ರೀ ಅವರ್ಸ್ ನೆನೆದಿರ್ಬೇಕು ಕಡಲೇ ಬೇಳೆ ಕಡಲೇ ಬೇಳೆಗೆ ಈರುಳ್ಳಿ ಸಣ್ಣಗೆ ಹೆಚ್ಚೊಳ್ಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಾಕಿದ್ರೇನೆ ಅದು ಚೆನ್ನಾಗಿರುತ್ತೆ ಇಲ್ಲ ಕಡಲೇ ಬೇಳೆ ಸ್ವಲ್ಪ ಗ್ಯಾಸ್ಟಿಕ್ ಇರುತ್ತಲ್ವ ಹಾಗಾಗಿ ನಾವು ಹಸಿ ಶುಂಠಿ ಹಾಕ್ಬೇಕದಕ್ಕೆ ಇದು ಕಡಲೇ ಬೇಳೆ ವಡೆಗೆ ಆವಾಗ ಚೆನ್ನಾಗಿರುತ್ತೆ ಕಡಲೇ ಬೇಳೆ ಎಲ್ಲ ನೆನ್ಸಿ ನೆನೆದಾದ್ಮೇಲೆ ಒಂದು ಟು ತ್ರೀ ಅವರ್ಸ್ ಆದಮೇಲೆ ನೆನೆದಾದ್ಮೇಲೆ ರುಬ್ಬಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕರೆದೇ ಕರಿಬೇಕು ಕರೆದಿಟ್ಕೊಂಡ್ರೆ ಚಿತ್ರಾನ್ನಕ್ಕೆ ಕಾಂಬಿನೇಶನ್ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಅದು ಕ ವಡೆ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಚಟ್ನಿಯಾದ್ರೂ ಮಾಡ್ಬೋದು ತೆಂಗಿನ್ಕಾಯಿ ಚಟ್ನಿ ಕಡ್ಲೆಕಾಯಿ ಬೀಜದ ಚಟ್ನಿ ಯಾವ್ದಾದ್ರೂ ಓಕೆ ಅದು ಚೆನ್ನಾಗಿರುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಪೊಂಗಲ್ ಪೊಂಗಲ್ ಚೆನ್ನಾಗಿರುತ್ತೆ ಪೊಂಗಲ್ ಟಿಫನ್ಗೇನೆಂದ್ರೆ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ಹೆಸ್ರುಬೇಳೆನ ಎಲ್ಲ ಒಂದ್ಸಲ್ಪ ಸ್ವಲ್ಪ ಫ್ರೈ ಮಾಡಬೇಕು ಅಕ್ಕೀ ಸಪ್ರೇಟಾಗಿ ಸ್ವಲ್ಪ ಬೇಯಿಸಿಟ್ಕೊಳ್ಬೇಕು ಆಮೇಲೆ ಹೆಸ್ರುಬೇಳೆನ ಸಪ್ರೇಟಾಗಿ ಬೇಯ್ಸ್ಕೊಮ್ ಬೇಯಿಸ್ಕೊಳ್ತಾ ಇರ್ಬೇಕು ಅರ್ಧಂಬರ್ಧ ಎರಡೂ ಅರ್ಧ ಬೆಂದ್ಮೇಲೆ ಆಮೇಲೆ ಮಿಕ್ಸ್ ಮಾಡ್ಬೇಕು ಇಲ್ಲ ಅಂದರೆ ಹೆಸ್ರುಬೇಳೆ ಬೇಗ ಬೆಂದೋಗಿಬಿಡುತ್ತೆ ಅಕ್ಕಿ ಬೆಂದಿರೋಲ್ಲ ಹೆಸರುಬೇಳೆ ನಮ್ಗೆ ಸಿಗೋದೆ ಇಲ್ಲ ಆ ಥರ ಆಗ್ಬಿಡುತ್ತೆ ಹಾಗಾಗಿ ಸಪ್ರೇಟ್ ಬೇಯಿಸ್ಕೊಳ್ತಾ ಇರಬೇಕು ಅಕ್ಕಿ ಒಂದು ಮುಕ್ಕಾಲು ಭಾಗ ಬೆಂದ ತಕ್ಷಣ ಹೆಸ್ರುಬೇಳೆ ಸ್ವಲ್ಪ ಅರ್ಧ ಬೆಂದರೆ ಹಾಕಿದರೆ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಎರಡೂ ಏನಪ್ಪ ಅಂದರೆ ನಾವು ರುಬ್ಬಿಟ್ಕೊಳ್ಬೇಕು ತೆಂಗಿನಕಾಯಿ ಜೀರಿಗೆ ಮೆಣಸು ಜೀರಿಗೆ ಮೆಣಸು ತೆಂಗಿನಕಾಯಿ ಸ್ವಲ್ಪ ಹುಣ್ಸೇ ಹಣ್ಣು ಅರ್ಶಿನ ಪುಡಿ ಇಷ್ಟು ರುಬ್ಬಿಟ್ಟು ಇಟ್ಕೊಳ್ಬೇಕು ರುಬ್ಬಿಟ್ಟು ಇಟ್ಕೊಂಡು ಇದೆರಡೂ ಅಕ್ಕಿ ಮತ್ತು ಹೆಸರುಬೇಳೆ ಎರಡು ಮಿಕ್ಸ್ ಮಾಡಿದಾಗ ಮಿಕ್ಸ್ ಮಾಡಿದಾಗ ನಾವು ರುಬ್ಬಿ ಇಟ್ಕೊಂಡಿರೋದನ್ನು ಹಾಕಬೇಕು ಆವಾಗ ಹಾಕ್ಬಿಟ್ಟು ಚೆನ್ನಾಗಿಯೇ ಎಲ್ಲ ಬೆಂದ್ಮೇಲೆ ಲಾಸ್ಟಿಗೆ ನಾವು ವ ಒಂದ್ಸಲ್ಪ ಉಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಡಬೇಕು ಏನಪ್ಪ ಅಂದರೆ ಹಸಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಸಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ರುಬ್ಬೋಕೆ ಹಸಿ ಶುಂಠಿ ಹಾಕೊಳ್ಬೇಕು ಮೆಣ್ಸು ಹಾಕ್ಕೊಳ್ಬೇಕು ಜೀರಿಗೆ ಹಾಕ್ಕೊಳ್ಬೇಕು ತೆಂಗಿನ್ಕಾಯಿ ಚೂರು ಹುಣ್ಸೇ ಹಣ್ಣು ಇಷ್ಟು ರುಬ್ಬಿ ರುಬ್ಬೋಕೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಸಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಬೇಕು ಲಾಸ್ಟಿಗೆ ಒಗ್ಗರಣೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಹಸಿ ಪೊಂಗಲ್ ಚೆನ್ನಾಗಿರುತ್ತೆ ಹಸಿ ಪೊಂಗಲ್ ಏನಂತಂತಂದ್ರೆ ಅದನ್ನು ಅಷ್ಟೇ ಇಡೀ ಬೆಚ್ಚಗೆ ಇಡೀ ಬೆಚ್ಚಗೆ ಅಂತಲ್ಲ ಆ ಥರ ಅಕ್ಕಿನ ಇಡೀ ಬೆಚ್ಚಗೇ ಇಡೀ ಬೆಚ್ಚಗೆ ಉರ್ದಿಟ್ಕೊಳ್ಬೇಕು ಹೆಸ್ರುಬೇಳೆನ ಸ್ವಲ್ಪ ಹುರಿದಿಟ್ಕೊಳ್ಬೇಕು ಆಮೇಲೆ ಅದ್ರ ಮೇಲೆ ಸ್ವಲ್ಪ ಹಾಲು ಹಾಕ್ಬೇಕು ಎರಡಕ್ಕೂ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದೇ ಸುತ್ತ ಹಾಕಬೇಕಾಗುತ್ತೆ ಒಂದೇ ಕಡೆ ಹಾಕ್ಬಾರ್ದು ಸುತ್ತ ಹಾಲು ಹಾಕಬೇಕು ಆಮೇಲೆ ಸ್ವಸ್ವಲ್ಪ ಕಾಯಿ ತುರಿ ಎರಡು ಎರಡಕ್ಕೂ ಸ್ವಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಅದನ್ನು ಸಪ್ರೇಟ್ ಸಪ್ರೇಟ್ ಬೇಯ್ತಾದ್ಮೇಲೆ ಲಾಸ್ಟಿಗೆ ಮಿಕ್ಸ್ ಮಾಡ್ಬೇಕು ಆಮೇಲೆ ಸ್ವಲ್ಪ ನಾವೂ ಬೇ ನೀರು ಮತ್ತು ಬೆಲ್ಲ ಸ್ವಲ್ಪ ಪಾಕ ತೆಗ್ದಂತೆ ಒಂದು ಅಂದಾಜು ಗೊತ್ತಾಗುತ್ತಲ್ಲ ನಾವು ಎಷ್ಟು ಅಕ್ಕಿ ಹೆಸ್ರುಬೇಳೆ ಹಾಕಿದ್ದೀವಿ ಅದ್ರ ತಕ್ನಂಗೆ ನಾವು ಹಾಂ ಪಾಕ ತಗೊಳ್ಬೇಕಾಗುತ್ತೆ ಏನೂ ಬೆಲ್ಲ ಮತ್ತೆ ನೀರು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿ ಪಾಕ ಗಟ್ಟಿ ಪಾಕ ಒಂದ್ಸಲ್ಪ ತಗೊಂಡು ಆವಾಗ ಎರಡೂ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಅದೂ ಹುಸಿ ಪೊಂಗಲ್ ಚೆನ್ನಾಗಿರುತ್ತೆ ಮತ್ತು ಏಲಕ್ಕಿ ಏಲಕ್ಕಿ ಚಚ್ಚಾಕ್ಬೇಕಾಗುತ್ತೆ ಒಂದೆರಡು ಸ್ಪೂನ್ ತುಪ್ಪ ಇದ್ದಾ ತುಪ್ಪ ಇದ್ದರೆ ಹಾಕ್ಬಿಟ್ಟು ಎರಡು ಏಲಕ್ಕಿ ಜಜ್ಜಿ ಹಾಕಿದರೆ ಹಸಿ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಮತ್ತೆ ಇನ್ನೊಂದಪ್ಪ ಅಂದರೆ ಮೊಳಕೆ ಹುರುಳಿಕಾಳು ಸಾರು ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೆ ತಿನ್ನೋದಕ್ಕೆ ಮತ್ತು ಯಾರಾದ್ರೂ ತುಂಬ ತಂಪು ಕೂಡ ಮೊಳಕೆ ಹುರುಳಿಕಾಳು ಸಾರು ಅಂದರೆ ತುಂಬ ತಂಪಿರುತ್ತೆ ಯಾರಾದ್ರೂ ಹುಷಾರಿಲ್ಲ ಬೇಜಾರು ಊಟ ಬೇಜಾರಾಗುತ್ತೆ ಅಂದಾಗ ಆವಾಗ ಮೊಳಕೆ ಹುರುಳಿಕಾಳು ಸಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮೊಳಕೆ ಹುರುಳಿ ಮೊಳಕೆ ಕಟ್ಬೇಕು ಕಾಳೆಲ್ಲ ಮೊಳಕೆ ಕಟ್ಟುತ್ತಿದೆ ಮೊಳಕೆ ಕಟ್ಟೋದಿರುತ್ತಲ್ಲ ಆವಾಗ ಮೊಳಕೆ ಕಾಳೆಲ್ಲ ಒಗ್ಗರಣೇಲಿ ಫ್ರೈ ಮಾಡ್ಕೊಳ್ಬೇಕು ಒಗ್ಗರ್ಣೆಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಬಿಸ್ನೀರು ಹಾಕ್ಬೇಕು ಆವಾಗ ಬಿಸ್ನೀರು ಬಿಸಿನೀರು ಕಾಯ್ಸಿಟ್ಕೊಂಡು ಬಿಸ್ನೀರು ಹಾಕ್ಬೇಕು ಅದಕ್ಕೆ ನಾವೂ ಬದನೇಕಾಯಿ ಟಮೇಟೊ ಆಲೂಗಡ್ಡೆ ಎಲ್ಲ ಹೆಚ್ಚಾಕಬೇಕು ಆಮೇಲೆ ಕುಕ್ಕರ್ ಒಂದೆರಡು ಮೂರು ವಿಶಿಲ್ ಕೂಗಿಸ್ಕೊಂಡ್ರೆ ಆಮ್ ಆಮೇಲೆ ನಾವು ಇನ್ನೂ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದನ್ನು ಕಾಯಿ ಮತ್ತು ಸಾಂಬಾರು ಪೌಡ್ರು ಟಮೊಟೊ ಟಮೆಟೊ ಇದಿಷ್ಟು ಒಂಚೂರು ಹುಣ್ಸೇಹಣ್ಣು ಹುಣ್ಸೇಹಣ್ಣು ಹಾಕಿದ್ರೆ ಅದು ಟೇಸ್ಟೆ ಬೇರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂಚೂರು ಹುಣ್ಸೇ ಹಣ್ಣು ರುಬ್ಬಿಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದರೆ ಅದಕ್ಕೆ ಬೇಯ್ತಾ ಇರುತ್ತಲ್ಲ ಕಾಳು ಅದಕ್ಕೆಲ್ಲ ಹಾಕ್ಬಿಟ್ಟು ಸುಮ್ನೆ ಚುಟ್ ಚುಟ್ಕ ಅಂತಾರಲ್ಲ ಒಂದು ಒಂದು ಇಂಚು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಉಪ್ಪು ಹಾಕ್ಬಿಟ್ಟು ಚೂರು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸಾರು ರೆಡಿ ಮೊಳಕೆ ಹುರುಳಿಕಾಳು ತುಂಬನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲ ಹಾಗೆಯೇ ಮತ್ತೆ ಮುದ್ ಇದು ಹಸಿ ಕಾಳು ಸಾರುಗಳು ಅಷ್ಟೇ ಈವಾಗೆಲ್ಲ ಬರುತ್ತೆ ನೋಡಿ ಅಲ್ಸಂದೆಕಾಳು ಸಾರು ಅವರೇಕಾಳು ಸಾರು ಮತ್ತು ಕಾಳು ಸಾರು ಅದು ಅಷ್ಟೇ ಅದು ಅಷ್ಟೇ ಅದು ಹಾಕಿ ಮಾಡಬೇಕಾಗುತ್ತೆ ಟೊಮೊಟೊ ಆಲೂಗಡ್ಡೆ ಬದ್ನೆಕಾಯಿ ಅವರೇಕಾಳು ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಚೆನ್ನಾಗಿ ಕೂಗಿಸ್ಬಿಟ್ಟು ಆಮೇಲೆ ರುಬ್ಬಬೇಕು ಏನಪ್ಪ ಕಾಯಿ ಟೊಮೊಟೊ ಚೂರು ಹುಣ್ಸೇಹಣ್ಣು ಸಾಂಬಾರು ಪುಡಿ ಎಲ್ಲ ರುಬ್ಬಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಲಾಸ್ಟಿಗೆ ಒಗ್ಗರಣೆ ಕೊಡ್ಬೇಕು ಉಪ್ಪು ಹಾಕ್ಬೇಕು ಒಗ್ಗರಣೆ ಕೊಡಬೇಕು ಅದಕ್ಕೂ ಅಷ್ಟೆ ಏನೇ ಸಾಂಬಾರಿಗೂ ಒಂದು ಒಂದು ಇಂಚು ಆಫ್ ಇಂಚು ಬೆಲ್ಲ ಹಾಕಿದ್ರೆ ಅದು ಟೇಶ್ಟು ತುಂಬನೇ ಚೆನ್ನಾಗಿರುತ್ತೆ ಅದು ಅಷ್ಟೇ ಕುಕ್ಕರಲ್ಲಿ ಒಂದು ಮೂರು ವಿಶಲ್ ನಾಲ್ಕು ವಿಶಲ್ ಹಾಕ್ಸಿದ್ರೆ ಏಕೆಂದರೆ ಕಾಳು ಮೆತ್ತಗೆ ಬೇಯಬೇಕು ಮೆತ್ತಗೆ ಬೆಂದರೆ ಕಾಳು ಸ್ವಲ್ಪ ರಸ ಬಿಡುತ್ತೆ ಆಮೇಲೆ ಗಟ್ಟಿಯಾಗಿ ಹೊಂದ್ಕೊಳ್ಳುತ್ತೆ ಆವಾಗಲೇ ಚೆನ್ನಾಗಿರುತ್ತೆ ಈ ಎರಡು ವಿಶಲ್ ಒಂದು ಒಂದು ವಿಶಲ್ ಎರಡು ವಿಶಲ್ಗೆಲ್ಲ ಮೂರು ವಿಶಲ್ಲಾದ್ರೂ ಬೆಂದಿರೋಲ್ಲ ಆವಾಗ ನಾಲ್ಕು ವಿಶಲ್ ಆದರೆ ಓಕೆ ಮೂರು ವಿಶಲ್ ನಾಲ್ಕು ವಿಶಲ್ ಗೊತ್ತಿರುತ್ತಲ್ಲ ನಮ್ಮ ಕುಕ್ಕರು ಮತ್ತೆ ನಮ್ಮ ನೀರ್ಗಳು ಹೇಗಿರುತ್ತೆ ಹೇಗೆ ಬೇಯುತ್ತೆ ಅಂತ ಫಿಲ್ಟರ್ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಈವಾಗೆಲ್ಲ ಫಿಲ್ಟ್ರ್ ನೀರು ಬಂದಿದ್ಯಲ್ಲ ಫಿಲ್ಟ್ರ್ನೇ ಹಾಕೋ ಫಿಲ್ಟ್ರ್ ನೀರು ಹಾಕಿದ್ರೆ ಸ್ವಲ್ಪ ತುಂಬನೇ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಮತ್ತು ರೈಸು ಪಲಾವು ಟೊಮೊಟೊ ಬಾತ್ ಟೊಮೊಟೊ ಬಾತ್ ಟೊಮೊಟೊ ಬಾತಂದ್ರೆ ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡ್ಬಿಡ್ಬೇಕು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕಡಲೇಬೇಳೆ ಉದ್ದಿನ ಬೇಳೆ ಎಲ್ಲ ರೆಡಿ ಮಾಡಿಟ್ಕೊಂಡ್ಬಿಡ್ಬೇಕು ಎಲ್ಲ ಒಗ್ಗರಣೆಗೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿಟ್ಕೊಂಡ್ಬಿಡ್ಬೇಕು ತೆಂಗಿನ್ಕಾ ಅದು ತೆಂಗಿನ್ಕಾಯಿ ಹಾಕಿಲ್ಲ ಅಂದ್ರೂ ಟೇಶ್ಟ್ ಚೆನ್ನಾಗಿರುತ್ತೆ ತೆಂಗಿನ್ಕಾಯಿ ಅವರು ಅವರಿಷ್ಟ ಹಾಕಿದ್ರೆ ಹಾಕ್ಬೋದು ಹಾಕ್ದೆರೆ ಇರ್ಬೋದು ತೆಂಗಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಮಾಮೂಲಿ ನಮ್ಮ ಸಾಂಬಾರು ಪುಡಿ ಮಾಡ್ತೇವಲ್ಲ ಅದನ್ನ ಹಾಕಿದ್ರೇನೆ ಇನ್ನೂ ಟೇಸ್ಟ್ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ಮಾಮೂಲಿ ಸಾಂಬಾರು ನಾವು ಮಾಡೋ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ತೆಂಗಿನ್ಕಾಯಿ ಹಾಕ್ಬಿಟ್ಟು ಇನ್ನೂ ತೆಂಗಿನ್ಕಾಯಿ ಬೇಡ ಅನ್ನಿಸುತ್ತೆ ಇದಕ್ಕೇನೋ ಸಾಂಬಾರು ಪೌಡ್ರು ಹಸಿ ಶುಂಠಿ ಬೆಳ್ಳುಳ್ಳಿ ಪುದೀನ ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಟೊಮೊಟೋ ಹ್ಞೂ ಎಲ್ಲ ಒಗ್ಗರಣೆಗೆ ಹಾಕಿರ್ತೇವಲ್ವ ಆಮೇಲೆ ಸ್ವಲ್ಪ ಟೊಮೊಟೊ ಎಲ್ಲ ಬೆಂದ್ಮೇಲೆ ಬಿಸಿನೀರು ಹಾಕಬೇಕು ಬಿಸ್ನೀರು ಹಾಕ್ಬಿಟ್ಟು ಇದನ್ನೆಲ್ಲ ಫ್ರೈ ಮಾಡಿರೋದೆಲ್ಲ ಹಾಕಬೇಕು ಚೆನ್ನಾಗೆ ಒಂದು ರೌಂಡ್ ಮರ್ಳಿದ್ಮೇಲೆ ಅಕ್ಕಿ ಸುಮ್ನೆ ಒಂದು ಎರಡು ರೌಂಡ್ ಮರ್ಳದ್ಮೇಲೆ ಅಕ್ಕಿ ಹಾಕ್ಬೇಕು ಅಕ್ಕಿ ಹಾಕಾದ್ಮೇಲೆ ನಾವು ಕುಕ್ಕರಿಗೆ ಹಾಕಿದ್ರೂನು ಚೆನ್ನಾಗಿರುತ್ತೆ ಕುಕ್ಕರಿಗೆ ಹಾಕಿ ಎಲ್ಲ ಹಾಕಿ ಒಂದು ಎರಡು ವಿಶಲ್ ಎರಡು ವಿಶಲ್ ಹಾಕ್ಸ್ಬೇಕು ಉಪ್ಪು ಎಲ್ಲ ಹಾಕ್ಬಿಟ್ಟು ಅಕ್ಕಿ ಉಪ್ಪು ಎಲ್ಲ ಹಾಕಿ ಒಂದು ಎರಡು ರೌಂಡ್ ಸ್ವಲ್ಪ ಒಂದು ಎರಡು ರೌಂಡ್ ಮರಳಿದ್ಮೇಲೆ ಕುಕ್ ಪ್ರೆಷ ಇದು ಕುಕ್ಕರ್ ಮುಚ್ಚಳ ಹಾಕಿದ್ರೆ ಆವಾಗ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯುತ್ತೆ ಆಮೇಲೆ ಎರಡು ವಿಶಲ್ ಸಾಕು ಆವಾಗ ಟೊಮೊಟೊ ಬಾತ್ ಟೊಮೊಟೊ ಬಾತ್ ಚೆನ್ನಾಗಿರುತ್ತೆ ಟೊಮೊಟೊ ಬಾತ್ಗೆ ಕಾಂಬಿನೇಶನ್ ಚಟ್ನಿ ಚಟ್ನಿಯಾದ್ರೂ ಮಾಡ್ಬೋದು ಸಲಾಡಾದ್ರೂ ಮಾಡ್ಬೋದು ಓಕೆ ಶಾವಿಗೆ ಶಾವಿಗೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟೂನು ಅಷ್ಟೇ ತರಕಾರಿಯೆಲ್ಲ ಹಚ್ಚಿಟ್ಕೊಂಡ್ಬಿಡ್ಬೇಕು ತರಕಾರಿಯೆಲ್ಲ ಹಚ್ಚಿಟ್ಕೊಂಡ್ಬಿಟ್ಟು ಶಾವಿಗೇನ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡ್ಬಿಟ್ಟು ತರಕಾರಿನ ಒಗ್ಗರಣೆಲ್ಲೆಲ್ಲ ಸ್ವಲ್ಪ ಬಾಡ್ಸ್ಕೊಳ್ಬೇಕು ಆಮೇಲೆ ಅದಕ್ಕೆ ಬಿಸ್ನೀರು ಹಾಕೊಳ್ಬೇಕು ಚೆನ್ನಾಗೇ ಬೇಯತ್ತೆ ತರಕಾರಿಯೆಲ್ಲ ಬೆಂದ್ಮೇಲೆ ಆಮೇಲೆ ಒನ್ ಟು ಡಬಲ್ ಒನ್ ಟು ಡಬಲ್ ಹಾಕ್ಬೇಕು ಇಲ್ಲ ಒಂದ್ಸಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಆಮೇಲೆ ತರಕಾರಿಯೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ಮೇಲೆ ಶಾವಿಗೆ ಹಾಕ್ಬಿಟ್ಟು ಶಾವಿಗೆ ಒಂದ್ಸಲ್ಪ ಬೆಂದಿರೋದು ಗೊತ್ತಾಗುತ್ತಲ್ಲ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಇದ್ದರೆ ಬೇಯ್ಕೊಳ್ಳುತ್ತೆ ಅದನ್ನ ಶಾವಿಗೆ ಬೇಗ ಬೇಯ್ಕೊಂಡ್ಬಿಡುತ್ತೆ ಆಮೇಲೆ ಉಪ್ಪು ಹಾಕ್ಬಿಟ್ಟು ನೀರು ಮರಳುತ್ತಿರುತ್ತಲ್ಲ ನೀರಿಗೆ ಉಪ್ಪು ಹಾಕ್ಬೇಕಾಗುತ್ತೆ ಆಮೇಲೆ ಲಾಸ್ಟಿಗೇನೆ ಒಂದು ರೌಂಡ್ ಮರಳಿದ್ಮೇಲೆ ಶಾವಿಗೆ ಹಾಕ್ಬಿಟ್ಟು ಕೆಳಗಡೆ ಇಳಿಸೋದು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದರೆ ಸಾಕು ಶಾವಿಗೆ ಉಪ್ಪಿಟ್ಟು ರೆಡಿ ಇರುತ್ತೆ ಮೆತ್ತಗೆ ಬೇಕೆಂದರೆ ಒಂದ್ಸಲ್ಪ ನೀರು ಜಾಸ್ತಿ ಹಾಕೊಳ್ಬೇಕು ಇಲ್ಲ ಕರೆಕ್ಟಾಗಿ ನಮ್ಗೆ ಉದುದ್ರಾಗಿ ಬೇಕೆಂದ್ರೆ ಸಮ ಡಬಲ್ ಹಾಕೊಳ್ಬೇಕು ಎರಡು ಗ್ಲಾಸ್ ಶಾವಿಗೆಗೆ ನಾಲ್ಕು ಗ್ಲಾಸ್ ಆ ಥರ ಡಬಲ್ ಹಾಕ್ಕೊಳ್ಬೇಕಾಗುತ್ತೆ ಹ್ಞೂ ಶಾವಿಗೆ ಉಪ್ಪಿಟ್ಟು ಆವಾಗ ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ ತರಕಾರಿ ಹಾಕಿಲ್ಲಂದ್ರೂ ಓಕೆನೆ ಓಕೆ